ಹಾನ್ ನಾನು ನಿಮಗೆ ಎಕ್ಸಾಮ್ ನಡೆಸೋಕ್ಕೆ ಎಕ್ಸಾಮ್ ಟೈಮ್ ಟೇಬಲ್ನ ಅನೌನ್ಸ್ ಮಾಡಿ ಅಂತ ಹೇಳಿದ್ದೆ ಆದರೆ ನಾನು ಒಬ್ಬ ಕೋರ್ಡಿನೇಟರ್ ಆಗಿ ನಮ್ಮ ನಿಮಗೆ ಸಬೋರ್ಡಿನೇಟರಾಗಿ ನೀವು ನಾನು ಹೇಳಿದ್ದು ಕೆಲಸಾನ ಮಾಡ್ಬೇಕಿತ್ತು ಯಾವಾಗ ಅನೌನ್ಸ್ ಮಾಡ್ತೀರ ಈ ವಾರದ ಹಿಂದೆನೇ ನಾನು ಹೇಳಿದ್ದೆ ನಿಮಗೆ ಏನು ಎಕ್ಸಾಮ್ ಪರೀಕ್ಷೆಯ ಒಂದು ಟೈಮ್ ಟೇಬಲ್ನ ನೀವು ಅನೌನ್ಸ್ ಮಾಡಿ ಮಕ್ಕಳಿಗೆ ಪ್ರೀಪ್ರೇಷನ್ ಸ್ಟಾ ಶುರು ಮಾಡೋಕ್ಕೆ ಹೇಳಿ ಅಂತ ನೀವಿನ್ನೂ ಮಾಡಿಲ್ಲ ಈಗ ನೀವೇ ಒಪ್ಕೊಂಡಿದ್ದೀರಾ ಅಂದ್ಮೇಲೆ ಕೆಲಸ ನಿಭಾಯಿಸ್ಬೇಕಾಗತ್ತೆ ಯಾವಾಗ ನೀವು ಹೇಳ್ತಿರಾ ಅದೆಂಗೆ ಹೇಳ್ತೀರ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿರಾ ಅದು ನನಗೆ ಗೊತ್ತಿಲ್ಲ ಆದರೆ ನೀವು ನನಗೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಅದು ಆದಷ್ಟು ಬೇಗ ಒಂದು ಎಕ್ಸಾಮ್ ಪರೀಕ್ಷೆಯ ಒಂದು ಟೈಮ್ ಟೇಬಲ್ನ ಅನೌನ್ಸ್ ಮಾಡಿ ಮಕ್ಕಳಿಗೆ ಓದೋಕ್ಕೆ ಸಹಾಯ ಆಗತ್ತೆ ಆದಷ್ಟು ಬೇಗ ಮಾಡಿ ಇನ್ನೇನು ಹಬ್ಬಗಳು ಎಲ್ಲ ಶುರು ಆಗ್ತಾಯಿದ್ದಾವೆ ಅದು ಏನು ಹಬ್ಬ ಮುಗಿದ್ಮೇಲೆ ಎಕ್ಸಾಮ್ ಮಾಡ್ತಿರೋ ಅಥವಾ ಹಬ್ಬಕ್ಕಿಂತ ಮುಂಚೆ ಪರೀಕ್ಷೆ ನಡೆಸ್ಕೊಡ್ತಿರೋ ಅದೇನನ್ನು ನಿಮ್ಮ ಸಹ ಉದ್ಯೋಗಿ ಜೊತೆಗೆ ಒಂದು ಮಾತಾಡಿ ಅದು ನಿರ್ಧಾರ ಮಾಡಿ ನನಗೆ ತಿಳಿಸ್ಕೊಡಿ ಈ ವಾರದಲ್ಲೆ ನನಗೆ ಒಂದು ಮಾಹಿತೀನ ತಿಳಿಸಿಕೊಟ್ರೆ ತುಂಬ ಒಳ್ಳೆದಾಗತ್ತೆ